ನಮ್ಮ ರಾಜ್ಯದಲ್ಲಿ ಸಾರಿಗೆ ಗುಣಮಟ್ಟವು ಅಷ್ಟು ಚೆನ್ನಾಗಿಲ್ಲ ಯಾಕೆಂದರೆ ಭಾರತ ಪ್ರಯಾಣ ಕೈಗೆಟುಕುವ ದರದಲ್ಲಂತೂ ಇಲ್ಲವೇ ಇಲ್ಲ ಬಡವರಿಗೆ ಇದು ತುಂಬ ತೊಂದರೆಯನ್ನು ಅನುಭವಿಸುತ್ತಾರೆ ಯಾಕಂದರೆ ಭಾರತ ಪ್ರಯಾಣವು ಮಾಡಬೇಕಾದರೆ ಬಸ್ಸು ತುಂಬ ದುಡ್ಡು ಬೇಕಾಗುತ್ತದೆ ಸಾರಿಗೆ ವ್ಯವಸ್ಥೆಯು ಹೆಣ್ಣು ಮಕ್ಕಳಿಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣವನ್ನು ವನ್ನು ಮಾಡಿದೆ ಆದರೆ ಗಂಡು ಮಕ್ಕಳಿಗೆ ಈ ವ್ಯವಸ್ಥೆ ಇಲ್ಲ ಸಾರಿಗೆ ಗುಣಮಟ್ಟ ಹೇಗಿದೆ ಅಂದರೆ ಬಸ್ಸಿನಲ್ಲಿ ಲಿಮಿಟೆಡ್ ಸೀಟುಗಳಂತೂ ಇಲ್ಲ ಎಷ್ಟು ಬೇಕಾದರೂ ಜನ ತುಂಬಿಕೊಂಡು ಹೋಗ್ತಾರೆ ಹೀಗಾಗಿ ಬಸ್ಸಿನಿಂದ ಬೀಳುವುದು ಮುಂತಾದ ತೊಂದರೆಗಳು ಜಾಸ್ತಿ ಆಗ್ತಾ ಇರುತ್ತದೆ ಅಲ್ದೆ ಏನಾಗ್ತದಂದರೆ ಶಾಲಾ ಮಕ್ಕಳಿಗೆ ತುಂಬ ತೊಂದರೆ ಆಗ್ತದೆ ಹಳ್ಳಿಗಳಲ್ಲಿ ಒಂದು ಇಡೀ ದಿನಕ್ಕೆ ಒಂದು ಎರಡರಿಂದ ಮೂರು ಅಷ್ಟೇ ಬಸ್ ಇರುತ್ತದೆ ಅವರಿಗೆ ಶಾಲೆಗೆ ಶಾಲೆಯಿಂದ ಕಾಲೇಜಿಗೆ ಹೋಗಲಿಕ್ಕೆ ತುಂಬ ತೊಂದರೆ ಆಗ್ತಾ ಉಂಟು ಮನೆಯಿಂದ ಶಾಲೆಗೆ ಹೋಗ್ಲಿಕ್ಕು ಅಂದರೆ ಒಂಬತ್ತು ಗಂಟೆ ಶಾಲೆ ಆದರೆ ಏಳು ಗಂಟೆಗೆ ಬಸ್ಸಿಗೆ ಬರು ಬಸ್ ಹತ್ತಬೇಕಾಗ್ತದೆ ಶಾ ಶಾಲೆ ಬಿಡುವುದು ನಾಲ್ಕುವರೆಗಾದರೆ ಆರುವರೆ ತನಕ ಬಸ್ ಸ್ಟಾಂಡಲ್ಲೇ ನಿತ್ಕೊಳ್ಳೊ ನಿಂತು ಇರುವಂಥ ಪರಿಸ್ಥಿತಿಗಳು ಮಕ್ಕಳಿಗೆ ಬರ್ತವೆ ಹೀಗಾಗಿ ಮಕ್ಕಳು ಶಾಲೆಯಿಂದ ಮನೆಗೆ ಹೋಗುವ ಟೈಮಿಗೆ ಸೊ ಮನೆಯಿಂದ ಶಾಲೆಗೆ ಹೋಗುವ ಟೈಮಿಗೆ ಒಂದು ಎರಡು ಮೂರು ಬಸ್ ಆದರು ಇರಬೇಕು ಸಾರಿಗೆ ವ್ಯವಸ್ಥೆ ಅಂತೂ ಮಕ್ಕಳಿಗಂತೂ ತುಂಬ ತೊಂದರೆ ಆಗ್ತಾ ಇದೆ ಅಲ್ದೆ ಬೇರೆ ಭಾರತ ತಿರು ತಿರುಗುವುದಂತೂ ಭಾರತ ಪ್ರಯಾಣ ಮಾಡಬೇಕಂದ್ರೆ ಅದು ಸಾಧ್ಯವೇ ಇಲ್ಲ ಕೇವಲ ಈಗ ಒಂದು ಕಿಲೋಮೀಟ್ರು ಒಂದು ಎರಡು ಕಿಲೋಮೀಟ್ರು ಒಳಗೆ ಹೋಗಬೇಕಂದ್ರೆ ಹತ್ತು ಇಪ್ಪತ್ತು ರೂಪಾಯಿ ತೆಗಿಬೇಕು ಅದರಲ್ಲಿ ರಾಜ್ಯ ಸಾರಿಗೆ ವ್ಯವಸ್ಥೆ ತುಂಬ ಕೆಟ್ಟದಾಗಿದೆ ಮಕ್ ಭಾ ಎಲ್ಲಾ ಭಾರತದಲ್ಲಿ ಪ್ರಯಾಣ ಮಾಡಬೇಕಂದ್ರೆ ಸ್ವಲ್ಪ ಮ ಬಡವರಿಗೆ ಒಂದು ಕೈಗೆಟುಕುವ ದರದಲ್ಲಿ ಇರಬೇಕು ಆ ದರದಲ್ಲಂತೂ ಇಲ್ಲವೇ ಇಲ್ಲ ಹೀಗಾಗಿ ಭಾರತ ಪ್ರಯಾಣ ಮಾಡೋದೆಲ್ಲ ತುಂಬ ತೊಂದರೆಯೇ ಇದು ಶ್ರೀಮಂತರಿಗೆ ಅಡ್ಡಿಯಿಲ್ಲ ಆದರೆ ಬಡವರಿಗೆ ಇದರಿಂದ ತುಂಬ ತೊಂದರೆ ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ